ನಾವು ಇವಾಗ ಮನೆಲಿ ಅಡುಗೆ ಮಾಡಬೇಕು ಅಂದರೆ ಅದಕ್ಕೆ ಕೆಲ್ವೊಂದು ಸಾಮಾನುಗಳು ತುಂಬಾ ಉಪಯೋಗ ಆಗುತ್ತೆ ಅವು ಬೇಕೇ ಬೇಕು ಕೂಡ ಅವು ಯಾವು ಅಂತ ಅಂದರೆ ಒಲೆ ಸಿಲಿಂಡರ್ ಅನ್ನದ ಪಾತ್ರೆ ಸಾರಿನ ಪಾತ್ರೆ ಕುಕ್ಕರ್ ಪಾನ್ ಚಪಾತಿ ಹಂಚು ರೊಟ್ಟಿ ಹಂಚು ದೋಸೆ ಹಂಚು ಇವೆಲ್ಲ ನಮಿಗೆ ತುಂಬಾ ಬೇಕಾಗಿರೋದು ಆ ಅವಾಗಿನ ಕಾಲದಲ್ಲೆಲ್ಲ ಒಲೆನಲ್ ಅಡುಗೆ ಮಾಡ್ತಿದ್ದರು ಆದರೆ ಈಗ ಅಷ್ಟೊಂದು ಸಮಯ ನಮ್ಮ ಜನರಲ್ಲಿ ಇಲ್ಲ ಯಾಕಂದರೆ ಉದ್ಯೋಗಗಳು ಉದ್ಯೋಗಗಳಿಗಾಗಲಿ ಮಕ್ಕಳಿಗೆ ಶಾಲೆಗೆ ಬೇಗ ಕಳಿಸೋದಕ್ಕಾಗ್ಲಿ ಒಲೆಲ್ಲಿ ಮಾಡಿದ್ರೆ ಲೇಟ್ ಆಗುತ್ತೆ ಬಟ್ ರುಚಿಯಾಗಿ ಇರ್ತಿತ್ತು ಅಂತ ಆಗೆಲ್ಲ ಹೇಳ್ತಾರೆ ಮತ್ತು ಒಲೆಲ್ ಮಾಡಿದ ಅಡುಗೆ ನಾವೂ ತಿಂದಿದ್ದೀವಲ್ಲ ಚೆನ್ನಾಗೇ ಇರುತ್ತೆ ಆದರೆ ಈಗ ಆ ಸಮಯನ್ನ ಹೊಂದಿಸಕ್ ಆಗ್ದ ಕಾರಣ ಈಗ ಸಿಲಿಂಡ್ರನ್ನ ಮತ್ತು ಗ್ಯಾಸನ್ನ ಯೂಸ್ ಮಾಡ್ತಾ ಇದೀವಿ ನಾವು ತುಂಬ ಬಳಸ್ತಾ ಇದ್ದೀವಿ ತುಂಬಾ ಅಲ್ಲ ಎಲ್ಲರೂ ಕೂಡ ಈಗ ಅದನ್ನೇ ಬಳಸ್ತಾ ಇರೋದು ಎಲ್ಲೋ ತುಂಬಾ ಕಮ್ಮಿ ಒಲೆನ ಬಳಸೋದು ಮತ್ತು ಮಿಕ್ಸೀನ್ನು ಕೂಡ ಅಷ್ಟೆ ಮೊದಲಿಗೆ ಎಲ್ಲ ಒಳ್ಕಲ್ಲು ಅಂತ ಒಳ್ಕಲ್ಲಲ್ಲೇ ಎಲ್ಲ ರುಬ್ಕೋತಾ ಇದ್ದರು ಆದರೆ ಈಗ ಆ ಥರ ಅಲ್ಲ ಈಗ ಸಮಯನ ಕಡ್ಮೆ ಮಾಡ್ಕೊಳ್ಳೋಕ್ಕೆ ಬೇಗ ಸ ಬೇಗದ ಸಮಯದಲ್ಲಿ ಬೇಗನೇ ಅಡುಗೆ ಮುಗಿಸೋಕ್ಕೆ ಅಂತಲೇ ಇವಾಗ ಮಿಕ್ಸಿನ ಯೂಸ್ ಮಾಡ್ತೀವಿ ತುಂಬ ಮತ್ತು ಇವಾಗ ಯಾವುದೇ ಅಡುಗೆ ಮಾಡೋಕ್ಕಾಗ್ಲಿ ಪಾತ್ರೆಗಳು ಬೇಕೇ ಬೇಕು ಎಷ್ಟು ಪಾತ್ರೆ ಇದ್ದರೂ ಕಡ್ಮೆನೆ ಮನೆಯಲ್ಲಿ ಪಾತ್ರೆ ಇರಬೇಕು ಕುಕ್ಕರ್ ಇರಬೇಕು ಚಪಾತಿ ಮಾಡಬೇಕು ಅಂದರೆ ಚಪಾತಿ ಹಂಚಿರ್ಬೇಕು ದೋಸೆ ಮಾಡಬೇಕು ಅಂದರೆ ದೋಸೆ ಹಂಚ್ ಇರಬೇಕು ರೊಟ್ಟಿಗೆ ರೊಟ್ಟಿಗೆ ಅಂತಲೇ ಒಂದು ಅದ್ರದು ಹಂಚ್ ಇರಬೇಕು ಮತ್ತು ತಟ್ಟೆ ಲೋಟ ಬಟ್ಟಲು ಕೈ ಚಮಚ ಮತ್ತು ಇವಾಗ ಕರಿಯೋದಕ್ಕಾಗಲಿ ಜಾಲ್ರಿ ಇರಬೇಕು ಮನೇಲಿ ಎಲ್ಲ ಅಡುಗೆ ಅನ್ನೋದು ಅಂತ ಬಂದರೆ ಅಲ್ಲಿ ಎಲ್ಲ ವಸ್ತುನೂ ಕೂಡ ಇರಬೇಕು ಹೇಳ್ಬೇಕು ಅಂದರೆ ಈಗ ಫ್ರಿಜ್ಜು ಕೂಡ ಅದರಲ್ಲಿ ಒಂದು ಯಾಕಂದರೆ ಇವಾಗ ಬೇಗ ಅಡುಗೆ ಆಗಬೇಕು ಅಂತ ನಾಳೆಗೆ ಅಂತ ಇವತ್ತಿನ ರಾತ್ರಿಯೇ ಕೂಡ ಎಲ್ಲನೂ ಹೆಚ್ಚಿಡ್ಕಬೋದು ಮತ್ತು ಈಗ ಫ್ರಿಜ್ ಇದ್ದರೆ ಒಂದು ವಾರದ ತನಕ ತರಕಾರಿ ಇಟ್ಕೋಬೋದಲ್ಲ ಹಣ್ಣು ಇಟ್ಕೋಬೋದು ಅಂತ ಇದು ಯೂಸ್ ಮಾ ಉಪಯೋಗ ಮಾಡ್ತೀವಿ ಯಾಕಂದರೆ ಅಡುಗೆ ಮಾಡಬೇಕು ಅಂದರೆ ಒಂದಿಲ್ಲ ಅಂದ್ರೂ ಅಡುಗೆ ಆಗೋಲ್ಲ ಸೊ ಅದಕ್ಕೆ ಆದ್ದರಿಂದ ನಮ್ಗೆ ಅಡುಗೆ ಮಾಡೋದಕ್ಕೆ ಎಲ್ಲವೂ ಕೂಡ ಬೇಕೇ ಬೇಕು ಈ ಎಲ್ಲ ಹೇಳಿದ್ನಲ್ಲ ಇವೆಲ್ಲ ಕೂಡ ಉಪಯೋಗನೆ ತುಂಬ ಉಪ್ಯೋಗಕ್ಕೆ ಬೇಕೇ ಬೇಕು ಸೊ ಆದ್ದರಿಂದ ಈಗ ಅಡುಗೆ ಮಾಡೋಕ್ಕೆ ಇಷ್ಟು ಐಟಮ್ಸ್ ಇರಬೇಕು